ಬಂಗಾರದ ಮನುಷ್ಯ ಚಿತ್ರದ ಹಾಡು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆ ಒಂದು ಹಾಡು ಇಡೀ ಜೀವನ ಜೀವನವನ್ನು ರೂಪಿಸಿಕೊಡೋಕೆ ತುಂಬ ಹತ್ರವಾದಂಥ ಹಾಡದು ಅವತ್ತಿನಿಂದ ಹಿಡಿದು ಇವತ್ತಿನೊಡೆ ಅದು ತುಂಬ ಚೆನ್ನಾಗಿದೆ ಹಾಡು ಆಗದು ಎಂದು ಅದು ಜೀವನಕ್ಕೆ ತುಂಬ ಹೊಂದ್ಕೊಂಡುವನ್ನು ಹೊಂದ್ಕೊಂಡು ಒಂದು ಬರ್ದಿದ್ದಕಂಥ ಒಂದು ಹಾಡಾಗಿದೆ ಅದು ತುಂಬ ಚೆನ್ನಾಗಿದೆ ಅದು ಅದು ಭಾಳಾ ಇಷ್ಟ ನನಗೆ ಆಗದು ಎಂದು ಕೈಕಟ್ಟಿ ಕುಳಿತರೇ ಸಾಗದು ಕೆಲಸವು ಮುಂದೆ ತುಂಬ ಚೆನ್ನಾಗಿದೆ ಹಾಡದು ಮತ್ತು ಆಮೇಲೆ ಡಾಕ್ಟರ್ ರಾಜಕುಮಾರವರ ಪ್ರೇಮದ ಕಾಣಿಕೆಯ ಚಿತ್ರದಲ್ಲಿ ಬಾನಿಗೊಂದು ಎಲ್ಲೇ ಎಲ್ಲಿದೆ ಅದೊಂದು ಹಾಡು ತುಂಬ ಇಷ್ಟ ಅವರದು ಮತ್ತು ಇರೋಯಿನ್ ಅವರು ಭಾರತೀಯವ ಅವರ ಚಿತ್ರ ಅವರ ಅಭಿನಯ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸೌಮ್ಯವಾಗಿರ್ತಾರೆ ಅವಾಗಿನ ಆಗಿನ ಈಗ ಆಗೀನ ನಟಿಯರಿಗಿಂತ ಈಗಿನ ನಟಿಯರು ಈ ಚಿತ್ರಗಳಲ್ಲಿ ನೋಡಿದಕ್ಕೆ ಸ್ವಲ್ಪ ಕೆಟ್ಟದಾಗಿ ಅನಿಸುತ್ತೆ ಒಂದು ಅವರಿಗೆ ಆಗಿನವರು ಹಾವ ಭಾವಗಳನ್ನ ಅಷ್ಟೇ ತೋರಿಸ್ತಾಯಿದ್ರು ಈಗಿನವರು ಹೆಚ್ಚಿನ್ನಾಗಿ ಬರಿ ಭಂಗಿಗಳ್ನ ಮಾತ್ರ ತೋರಿಸ್ತ ಇರ್ತಾರೆ ಆದ್ರೂ ಒಂದು ಸ್ವಲ್ಪ ಈಗಿನ ಚಿತ್ರಗಳನ್ನ ನೋಡೋದಕ್ಕೆ ನಾನು ಅಷ್ಟು ಇಷ್ಟ ಪಡೋದಿಲ್ಲ ತುಂಬ ಚೆನ್ನಾಗಿದಿದ್ದು ಯಾವುದಾದರೂ ತುಂಬ ಕೌಟುಂಬಿಕವಾಗಿ ಕುತ್ಕೊಂಡು ನೋಡ್ತಕ್ಕಂಥ ಚಿತ್ರಗಳು ಯಾವುದಾದ್ರು ಇದ್ರೇ ಅದನ್ನು ನೋಡ್ತೀನಿ ಇಲ್ಲಾಂದರೆ ಇಲ್ಲ ಹೆಚ್ಚು ಧಾರಾವಾಹಿಗಳ್ನ ನೋಡೋ ಆಸಕ್ತಿ ಇಲ್ಲ ನಾನು ಧಾರವಾಹಿಗಳ್ನ ನೋಡೋಲ್ಲ ನೋಡೋಲ್ಲ ಅವಾಗ ಆವಾಗ ಬಂದಿದೊಂದು ಧಾರಾವಾಹಿ ಕಾದಂಬರಿ ಆ ಶ್ವೇತಾ ಚಂಗಪ್ಪ ಅವರು ಮತ್ತು ವಿನಯ್ ಹೆಗ್ಡೆ ಅವರು ಆ ಧಾರವಾಹಿ ಒಂದು ಚೆನ್ನಾಗಿತ್ತು ಅದನ್ನು ನೋಡಿದ್ದೆ ಮತ್ತು ಇನ್ಯಾವುದು ನೋಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಧಾರಾವಾಹಿ ಧಾರಾವಾಹಿಯನ್ನ ನಾನು ನೋಡಿಲ್ಲ ಸಂಗೀತ ಕಾರ್ಯ ಹೇಳಬೇಕಂದ್ರೆ ಈ ಹಂಸಲೇಖ ಅವರ ಹಾಡುಗಳು ನೋಡೋದಕ್ಕೆ ಜನಪ್ರಿಯ ಅನ್ಸಿದ್ರು ಹಾಗೇ ಕಲಿತ್ರು ಹಾಗೇ ಮರ್ತು ಹೋಗ್ ಬಿಡ್ತವೆ ಆದರೆ ಪ್ರತಿ ಹಳೆ ಹಾಡುಗಳು ಏನು ಇದ್ದಾವಲ್ಲ ಒಂದು ಸಾಲನ್ನು ಮೇಲೆ ಎತ್ಕೊಂಡರೆ ಸಾಕು ಇಡೀ ಹಾಡು ಮತ್ತು ಹಿಂದಿಂದ ರಿಪೀಟ್ ಆಗಿ ನೆನಪು ಬರುತ್ತೆ ಈಗಿನ ಹಾಡುಗಳು ಹಾಗಲ್ಲ ಎಷ್ಟು ಒಂದು ವರ್ಡ್ ನೆನ್ಪು ಆಗುತ್ತೆ ಅಷ್ಟು ಮಾತ್ರ ನೆನಪು ಬರುತ್ತೆ ಆಮೇಲೆ ಮುಂದಿಂದು ನೆನ್ಪು ಬರೋಲ್ಲ ಯಾಕಂತ ಗೊತ್ತಿಲ್ಲ ಈಗಿನ ಸಾಹಿತ್ಯ ಸರಳವಾಗಿ ಇದೆ ಹಾಗೆ ಮರ್ತೊಗೋವಂಗು ಇದೆ ಆಗಿನ ಹಾಡುಗಳನ್ನು ಒಂದು ಸರಿ ನೋಡಿದರೆ ಸಾಕು ಒಂದು ಒಂದು ಲೈನ್ನನ್ನು ಮೇಲೆ ಎತ್ಕೊಂಡರೆ ಹಾಗೇ ಹಿಂದಿಂದೆಲ್ಲಾ ಹಾಡುಗಳು ಮತ್ತು ನೆನ್ಪು ಬಂದುಬಿಡ್ತಾಯಿತ್ತು ಈ ಥರ ಯಾಕೆ ಆಗ್ತಾಯಿದೆ ನನಗೊಬ್ಬಳಿಗೆ ಹೀಗೆನ ಅಂತ ಎಲ್ಲರಿಗು ಏನೇ ಕೇಳಿದ್ರೇ ಇಲ್ಲ ಈಗಿನ ಈಗಿನ ಹಾಡು ಕಲಿಯೊದಕ್ಕು ಈಜಿ ಹಾಗೆ ಜಲ್ದಿ ಮರ್ತು ಹೊಗುತ್ತೆ ಆಗಿನ ಹಾಡು ಕಲಿಯೋದಕ್ಕು ಸ್ವಲ್ಪ ಕಷ್ಟ ಇತ್ತು ಆದ್ರೆ ಹಾಗೆ ನೆನ್ಪಿನಲ್ಲಿ ಇರ್ತಾಯಿತ್ತು ಅಂತ ತುಂಬ ಅಭಿಪ್ರಾಯತೆ ಪಡ್ತಿದ್ರು ಪಡ್ತಾರೆ ಜನ ಕೂಡ ಎಲ್ಲರ ಹತ್ರ ಮಾತಾಡಿದಾಗ ಈಗೇನು ಹೇಳಿದ್ರು ಅವರು ಕೂಡಾ ಮತ್ತು ಇನ್ನು ಇನ್ನು ಹೆಚ್ಚಿನ್ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶಂಕರ್ನಾಗ್ ಇನ್ನು ತುಂಬ ಜನರೆಲ್ಲ ಸಿನಿಮಾಗಳನ್ನು ನೋಡೀವಿ ಇಲ್ಲಾಂತಲ್ಲ ಎಲ್ಲೆ ಎಲ್ಲರು ಒಳ್ಳೆ ಅತ್ಯುತ್ತಮ ನಟರು ಎಲ್ಲರು ಚೆನ್ನಾಗಿದ್ದಾರೆ ಅಂಬರೀಷ್ ಅವ್ರು ಆಗಿರ್ಬೋದು ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನು ಮತ್ತು ಶಂಕರ್ನಾಗವ್ರು ಅವರು ಶಂಕರನಾಗ್ ಅವರ ಚಲನಚಿತ್ರಗಳಲ್ಲಿ ನೋಡಿ ಸ್ವಾಮಿ ನಾವ್ ಇರೋದು ಹೀಗೆ ಅದೊಂದು ಜನಜೀವನಕ್ಕೆ ಹೊಂದ್ಕೊಂಡು ಹೋಗಿರ್ತಕ್ಕಂಥ ಚಿತ್ರ ಅದು ತುಂಬ ತುಂಬ ತುಂಬ ಇಷ್ಟ ಆಯಿತು ಆ ಪಿಚ್ಚರು ತುಂಬ ಸಿನಿಮಾ ತುಂಬ ಇಷ್ಟ ಆಯಿತು ಮತ್ತು ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ನಾಗರಹಾವು ಅವರು ಮೊದಲನೇ ಚಿತ್ರ ಅದು ತುಂಬ ಚೆನ್ನಾಗಿದೆ ಅದನ್ನ ನೋಡಿದ್ದೀವಿ ತುಂಬ ಸಲ ನೋಡಿದ್ದೀವಿ ಅದನ್ನು ಕೂಡ ಮತ್ತು ಅದೂ ಅದು ಹೇಳ್ಬೇಕಪ್ಪ ಅಂತಂದರೆ ಮತ್ತು ಈ ಚಲನಚಿತ್ರಗಳು ಈಗಿನ ಚಿತ್ರಗಳಿಗಿಂತಲ್ಲ ಹಾಗೇ ಚಿತ್ರಗಳು ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ಅನಿಸುತ್ತೆ ಯಾಕೆ ಅಂತ ಗೊತ್ತಿಲ್ಲ ಈಗಿನ ಚಿತ್ರಗಳಲ್ಲಿ ಎಲ್ಲ ಅಶ್ಲೀಲವಾಗೆ ತೋರಿಸೋದು ಅದು ಇದು ಇರುತ್ತೆ ಅನಿಸುತ್ತೆ ಆವಾಗೀನ ಚಿತ್ರಗಳೆಲ್ಲ ಹಾಗೆ ಇರ್ತಾಯಿದ್ದಿಲ್ಲ ಒಂದು ಮನ್ಸು ಮುಟ್ಟುವಂಥದ್ದು ಒಂದು ಹಾಡಿನಲ್ಲೇ ಒಂದು ಒಂದು ಬದಲಾವಣೆಯನ್ನ ತರ್ತಕಂಥದ್ ಆಗಿರ್ತಿತ್ತು ಈಗಿನ ಕೆಲವು ಚಿತ್ರಗಳು ಕೆಲವು ಚೆನ್ನಾಗಿದ್ದವೆ ಕೆಲವು ಚೆನ್ನಾಗಿಲ್ಲ ಅಷ್ಟೇ ಆಗಿನ ಹಳೆ ಹಾಡುಗಳೇ ಚೆನ್ನಾಗಾಗಿದ್ದವೇ ಅನಿಸುತ್ತೆ ಹಳೆ ಪಿಚ್ಚರೇ ಚೆನ್ನಾಗಿದೆ ಅನಿಸುತ್ತೆ ನಮಗೆ ಮತ್ತು ಅದರ ಜೊತೆಗೆ ಹಳೇ ಹಾಡುಗಳೆ ಚೆನ್ನಾಗಿತ್ತು ಎಲ್ಲ